ಹಲೋ ಸರ್ ನಾನು ಒಂದು ವಾಚ್ ಆಡರ್ ಮಾಡಿದೆ ಟೂ ಡೇಸಲ್ಲಿ ಬರುತ್ತೆ ಅಂತ ಹೇಳಿದ್ರು ಒಂದು ವಾರ ಆಗಿದೆ ಇನ್ನು ಬಂದಿಲ್ಲ ನನಗೆ ಹಾಂ ಸರ್ ವ ಒಂದು ವಾರ ಆದ್ರು ಇನ್ನು ಬಂದಿಲ್ಲ ವಾಚು ಬಂದು ಒಂದು ವಾರ ಆದಮೇಲೆ ಆಮೇಲೆ ಬಂದ್ರೂ ಆಮೇಲೆ ಚೆಕ್ ಮಾಡಿದರೆ ಸ್ವಲ್ಪ ಪ್ಯಾಕಿಂಗ್ ಓಪನ್ ಇತ್ತು ಅದರಲ್ಲಿ ಮೇಲ್ಗಡೆ ಸ್ವಲ್ಪ ಗ್ಲಾಸ್ಗೆ ಸ್ಕ್ರ್ಯಾಚ್ ಆಗಿದೆ ಅದು ಇವ್ಗ್ ಸ್ಕ್ರ್ಯಾಚ್ ಆಗಿದೆ ನೋಡಿದ್ರೆ ನಿಮ್ಮ ಹತ್ತಿರ ನೀವು ಫ್ಲಿಪ್ಕಾರ್ಟ್ಲ್ಲಿ ಆಡರ್ ಮಾಡಿದರೆ ಚೆನ್ನಾಗಿ ಬರುತ್ತೆ ಅಂತ ತಿರ್ಗ ನೋಡಿಕೊಂಡ್ರೆ ಈ ಥರ ಚೆನ್ನಾಗಿ ಬಂದಿಲ್ಲ ಹಾಂ ಅದನ್ನೆಲ್ಲ ಯಾರು ಮಾಡ್ಕೊಡ್ತಾರೆ ಸರ್ ಈಗ ಸ್ಕ್ರ್ಯಾಚ್ ಆಗಿದೆ ಅದು ಹಾಂ ಕಸ್ಟಮರುಗಳೆಲ್ಲ ನಿಮ್ಮ ಬಗ್ಗೆ ಬ್ಯಾಡ್ ಓಪಿನ್ ಹೇಳಿದರೆ ನಿಮ್ಮ ಹತ್ತಿರ ಕಸ್ಟಮರ್ ಯಾರು ತಗೊಳಲ್ಲ ಪರ್ಚೇಸ್ ಮಾಡಲ್ಲ ನಾನು ಗ್ಲ್ ಇವಾಗ ನೋಡಿದರೆ ಪುನಃ ಬೆಲ್ಟು ಮುಳ್ಳು ಹೋಗಿದೆ ಬೆಲ್ಟ್ದು ಕಟ್ ಆಗಿದೆ ಬೆಲ್ಟು ನಮಗೆ ಒಳ್ಳೆ ಐಟೆಮ್ ಸಿಗಲ್ಲಲ್ವ ಯಾಕೆ ಸರ್ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲರೂ ನೆಗೆಟಿವ್ ಐಟೆಮ್ ಹೇಳ್ತಾಯಿದ್ದಾರೆ ಹಾಗೆ ವಾಚು ಗ್ಲಾಸ್ನೂ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ ಬೆಲ್ಟ್ ಕಟ್ಟಾಗಿದೆ ನಮಗೆ ಆನ್ ಟೈಮ್ಗೆ ತಂದ್ಕೊಟ್ಟಿಲ್ಲ ನೀವು ಹ್ಞೂ ನಾವು ಯಾರಿಗೆ ಕಂಪ್ಲೇಂಟ್ ಮಾಡೋಣ ಸರ್ ಅದು ರಿಟರ್ನ್ ಮಾಡೋಣ ಅಂದರೆ ಯಾರ್ಗೆ ಹತ್ತಿರ ರಿಟರ್ನ್ ಮಾಡೋದು ಹಾಂ ಫ್ಲಿಪ್ಕಾರ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಕಸ್ಟಮರ್ ಹೇಳ್ತಾರೆ ನೀವು ನೋಡಿದರೆ ಈ ಥರ ವಾಚ್ ತಂದ್ಕೊಟ್ಟಿದ್ದೀರ ನೀವು ಹಾಂ ಮೊದಲೇ ಈವಾಗೆ ವಾಚ್ ವಾಚ್ನ ಯಾರು ತಗೊಳ್ತಾಯಿಲ್ಲ ಎಲ್ಲ ಫೋನ್ ಬಂದಮೇಲೆ ವಾಚ್ ಯಾರು ತಗೊಳ್ತಾನೆಯಿಲ್ಲ ಹಾಂ ಏನೋ ವಾಚ್ ಹಾಕೊಳ್ಳೋಣ ಅಂದ್ಬಿಟ್ಟು ನಿಮ್ಮ ಹತ್ತಿರ ಆರ್ಡರ್ ಮಾಡಿದರೆ ನೀವು ವಾಚನ್ನು ಈ ಥರ ಮಾಡಿ ಕಳ್ಸಿದ್ದೀರ ಹ್ಞೂ ಪ್ಯಾಕಿಂಗು ಸ್ವಲ್ಪ ಓಪನ್ ಇತ್ತು ನೀವು ಡೆಲಿವರಿ ಹು ಡೆಲಿವರಿ ಹುಡ್ಗರಿಗೆಲ್ಲ ಸ್ಟ್ರಿಕ್ಟ್ ಮಾಡಲ್ವಾ ಹ್ಞೂ ತುಂಬ ವಾಚ್ ಹಾಳಾಗಿದೆ ಹಾಂ ನಾವು ಅದನ್ನು ರಿಟರ್ನ್ ಮಾಡಬೇಕು ಇವಾಗ ರಿಟರ್ನ್ ಯಾವ ರೀತಿ ಮಾಡಬೇಕು ನಮಗೆ ನಮಗೆ ಚೆನ್ನಾಗಿರೋದು ಕಳಿಸಿಕೊಡಿ ನೀವು ತುಂಬ ಚೆನ್ನಾಗಿರೋದು ನಿಮ್ಮ ಹತ್ತಿರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆರ್ಡರ್ ಚನ್ನಾಗಿರುತ್ತೆ ಅಂದ್ಬಿಟ್ಟು ಆರ್ಡರ್ ಮಾಡಿದೆ ಫ್ಲಿಫ್ಕಾರ್ಟಲ್ಲಿ ಹಾಂ ನೀವು ಈ ಥರ ಕಳಿಸಿದ್ರೆ ನೆಕ್ಸ್ಟ್ ಟೈಮ್ ಕಸ್ಟಮರ್ ಯಾರು ನಿಮ್ಮ ಹತ್ತಿರ ಆರ್ಡರ್ ಮಾಡಲ್ಲ ನಾವೇ ರೇಟಿಂಗ್ ಎಲ್ಲ ತುಂಬ ಕಮ್ಮಿ ರೇಟ್ ಕೊಡ್ತೀವಿ ಬ್ಯಾಡ್ ಕ್ವಾಂಟಿಟಿ ಅಂತ ಹೇಳ್ತೀವಿ ಆನ್ಲೈನಲ್ಲಿ ನೋಡ್ಕೊಂಡು ಚೆನ್ನಾಗಿರೋದು ಕಳಿಸಿ ಸರ್ ನೀವೀಗ